ಎಲ್ಲರಿಗು ನನ್ನ ನಮಸ್ಕಾರಗಳು ನಾನು ಹೇಳ್ಬೇಕಂದ್ರೆ ನಮಗೆ ನಮ್ಗಾಯ್ತ್ ನಿಮ್ಗಾಯ್ತ್ ಸಂಚಾರ ಮಾಡೋವಾಗ ಮುಖ್ಯವಾಗಿ ಪಾತ್ರ ವಹಿಸಿರುವಂಥ ವಾಹನ ವಾಹನ ವಾಹನಗಳು ನಮಗೆ ಇದ್ದರೆ ನಮಗೆ ಅಂದರೆ ಯಾವ್ಯಾವ ದೂರ ಸ್ಥಳಕ್ ಆಯ್ತಾ ಹತ್ತಿರ ಸ್ಥಳಕ್ಕೆ ಆಯ್ತು ತಕ್ಷಣವೆ ನಾವು ನಾವು ಹೋಗಿ ಇಳಿಬೋದು ವಾಹನ ಇಲ್ಲಪ್ಪ ಅಂದ್ರೆ ನಮ್ಮ ಜೀವನ ತುಂಬ ಕಾಲ್ನಡಿಗೆಯಲ್ಲಿ ನಡಿಬೋದು ಇಲ್ಲ ಅಂತ ಹೇಳಂಗಿಲ್ಲ ಆದರೆ ನಮ್ಮ ದಿನ ನಿತ್ಯವೂ ನಾವು ಈಗ ಎಕ್ಸ್ ಉದಾಹರ್ಣೆಗ್ ಹೇಳ್ಬೇಕು ಅಂದ್ರೆ ಹೀಗೆ ಒಂದು ಮನುಷ್ಯ ನಡಿಬೇಕಪ್ಪ ಅಂದ್ರೆ ಆರು ಕಿಲೋಮಿಟ್ರ್ ನಡಿಬೋದು ಮನ್ಸು ಮಾಡಿದ್ರೆ ಮತ್ತು ಹೋಗುತ್ತ ಬರುತ್ತ ಅಂದ್ರೆ ಹನ್ನೆರಡು ಕಿಲೋಮೀಟ್ರ್ ಆಗ್ಬೋದು ಅವ ದಿನ ಪ್ರತಿ ದಿನ ಆ ಹನ್ನೆರಡು ಹನ್ನೆರಡು ಕಿಲೋಮಿಟ್ರ್ ನಡೆದ್ರೆ ಅವ್ನ ಅವ್ನ ಪರಿಸ್ಥಿತಿ ಹೇಗ್ ಆಗ್ಬಾರ್ದು ಅದ್ಹೇಳಿ ಹಾಗ್ ವಾಹನ ಇದ್ರೆ ತುಂಬ ಚಲೋ ಯಾವ ಥರ ಅಂದ್ರೆ ಈ ಬಸ್ ಆಯ್ತ್ ಟ್ರೈನ್ ಆಯ್ತ್ ಸರ್ಕಾರಿ ಬಸ್ ಆಯ್ತ್ ಚಿಗರಿ ಈಗ ನಾವು ಮುಖ್ಯವಾಗಿ ಬಸ್ಸುಗಳಲ್ಲಿ ನೋಡ್ಬೇಕು ಅಂದರೆ ಈಗ ಸರ್ಕಾರಿ ಬಸ್ ಸರ್ಕಾರಿ ಬಸ್ ನೋಡಿ ತಕ್ಷಣ ನಮಗೆ ನಮ್ಗೆ ಸರ್ಕಾರಿ ಬಸ್ ಅಂದ ತಕ್ಷಣ ನಾವು ಈಗ ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದೈತಿ ಈಗ ಸರ್ಕಾರಿ ಬಸ್ಸಿಂದು ಒಂದು ಆಧಾರ್ ಕಾರ್ಡ್ ಅಪ್ಪ ಮೊದ್ಲಿನ ಕಾಲ್ದಾಗ ಎವ್ವಾ ಒಂದು ಬಸ್ಸಿಗೆ ಆಯ್ತ್ ಒಂದು ಒಂದು ಕಿಲೋಮಿಟ್ರ್ ಹೋಬೇಕು ಅಂದ್ರೆ ಆಟೋದಲ್ಲಿ ಎಷ್ಟು ರೊಕ್ಕ ಇಸ್ಕೊತಿದ್ರು ಅದ ಒನ್ ಇಡೀ ಒಂದು ನಮ್ದು ರಾಜ್ಯ ಬಿಟ್ಟು ಮತ್ತು ಬೇರೆ ರಾಜ್ಯಕ್ಕಲ್ಲ ನಮ್ದು ರಾಜ್ಯದ ಒಳ್ಗಡೆಯೆ ಮತ್ತು ಒಂದು ಆಧಾರ್ ಕಾರ್ಡ್ ತೋರ್ಸಿದ ತಕ್ಷಣ ನಮ್ಗೆ ಕರ್ಕೊಂಡು ಹೋಗಿ ಕರ್ಕೊಂಡ್ ಬಂದು ಬಿಡ್ತಾರೆ ಆದರೂ ಸರಕಾರಿ ಬಸ್ ಐತಿ ಅಂದು ಅತೀ ಅಡ್ಯಾಡ್ಬಾರ್ದು ನಮ್ಗೆ ಏನಪ್ಪಾ ಅವಶ್ಕತೆ ಐತಪ್ಪ ಅಂದ್ರೆ ಅಷ್ಟೇ ಹೋಬೇಕ್ ಸುಳ್ಳು ಖಾಲಿ ಈಗ ಎಕ್ಸಾಂಪಲ್ ಉತ್ತರ ಉದಾಹರ್ಣೆಗೆ ಹೇಳಲಾ ಈಗ ಅವನೆ ಹೇಗೆ ಒಮ್ಮೆ ನಾನು ತರಕಾರಿ ಹೀಗೆ ರೊಕ್ಕ ಮೊದ್ಲು ರೊಕ್ಕ ಕೊಟ್ಟು ತರ್ತೀರಪ್ಪ ಅಂತಂದ್ರೆ ಒಮ್ಮೆ ಎಲ್ಲ ಸಂತೆ ಆಯ್ತ್ ಸಾಮಾನುಗಳ್ ಎಲ್ಲ ತಗೊಂಡು ಒಮ್ಮೆ ಬರ್ತಿದ್ರು ಮನೆಗೆ ಈಗ ಸರ್ಕಾರಿ ಬಸ್ ಐತಪ್ಪ ಅಂತಂತ ತಕ್ಷಣ ಗೊತ್ತಾದ ತಕ್ಷಣ ನಮ್ಮ ಒಂದು ಉದಾಹರ್ಣೆಗ್ ಹೇಳ ಬೇಕಂದರೆ ಏನು ಸೂಪ್ ಬೇಕಪ್ಪ ನನಗೆ ಸೂಪು ಧಾನ್ಯಗಳು ಬೇಕಂದು ಒಂದು ದಿನ ಹೋಗೋದು ಈ ತರಕಾರಿ ಬೇಕು ಅಂದ್ರೆ ಇನ್ನೊಂದು ದಿನ ಹೋಗೋದ ಯಾರಪ್ಪಂದು ಏನೈತಂತ ಹೋಗ್ಬಾರ್ದು ನಾವು ನೋಡ್ಕೊಬೇಕು ಯಾವಥರ ಅಂದ್ರೆ ನಮಗೆ ಈಗ ಸರ್ಕಾರಿ ಬಸ್ ಐತಪ್ಪ ಅಂತ ಹಾಗೇ ಹೋಗದ್ ಹೋಗೋದ್ ಹೋಗೋದ್ ಹೋಗೋದ್ ಮಾಡ್ಬಾರ್ದು ಯಾಕಂದ್ರೆ ನಾವು ಎಷ್ಟು ಬೇಕು ಅಷ್ಟು ಪಯಣ ಮಾಡ್ಬೇಕು ಹಂಗ ಈಗ ನ್ ಈಗ ಉದಾಹರ್ಣೆಗ್ ಹೇಳ್ಬೇಕಾ ಈ ಸರ್ಕಾರ ಬಸ್ ಮತ್ತು ಖಾಸ್ಗಿ ಬಸ್ಸುಗಳಲ್ಲಿ ಇರೋಂಥ ವ್ಯತ್ಯಾಸ ಹೇಗಪ್ಪ ಅಂದ್ರೆ ಸರ್ಕಾರ ಬಸ್ ಅದ್ ದ್ ದ್ ನಿಲ್ದಾಣ ಸ್ಟಾಪ್ ನಿಲ್ದಾಣ ಅಂತ ಅಲ್ಲಿಯೇ ಇಳಿಸ್ತಾವ ಅದು ಖಾಸ್ಗಿ ಅದ್ರ ಅಂದರೆ ನಾವು ಪಟಕ್ ಅಂತ ಎಲ್ಲಿ ಹೇಳ್ತೀರ ಅಲ್ಲಿ ಇಳಿಸ್ತಾರ್ ಯಾಕಂದ್ರೆ ನಾವು ದುಡ್ಡು ಕೊಟ್ಟಿರ್ತಿರಪ್ಪ ಅನ್ನೋವಂಥ ಧೈರ್ಯ ಇರ್ತೈತ ನಮ್ಗೆ ಹಾಗ್ ಹೇಳ್ಬೇಕ್ ಅಂದ್ರೆ ಹಾಗ್ ಹೇಳ್ಬೇಕಂದ್ರೆ ನಾವು ಈಗ ಯಾವ್ದೇ ಅಂದ್ರೆ ಈಗ ಈಗ ಬಂದಿರೋ ಅಂತ ಏನಪ್ಪ ಅಂದ್ರೆ ಬಂದಿರೋ ಅಂತಂದು ಚಿಗರಿ ಬಸ್ ನಾವು ನಮ್ಮ ಧಾರ್ವಾಡದಾಗ ತುಂಬ ಚಿಗರಿ ಬಸ್ ಯಾಕಪ್ಪ ಅಂದ್ರೆ ಬಂದಿರೋ ಬಂದಿರೋ ಅಂತ ಉದ್ದೇಶ ಅಂದ್ರೆ ಯಾವುದೇ ಒಂದು ಸ್ಥಳಕ್ ಹೋಗ್ಬೇಕು ಈಗ ಖಾಸ್ಗಿ ಈಗ ಸರ್ಕಾರ ಬಸ್ಸಿಗೆ ಹೋಬೇಕ್ ಅಂದ್ರೆ ಒಂದು ತೈ ಒಂದು ತಾಸಿನ ಊರಿಗೆ ಒಂದುವರಿ ಇಲ್ಲ ಎಬ್ಬೊಣಿ ಎರಡು ತಾಸಾಗ ಹೊಕ್ಕೀವಿ ನಾವು ಚಿಗರಿ ಬಸ್ ಆದ್ರೆ ಓ ನೂರ ಒಂದು ಬಸ್ ಸಿಗೋಕಿದ್ರೆ ಎಲ್ಲಿ ಸ್ಟಾಪ್ ಇಲ್ಲ ಎಲ್ಲಿ ನಿಂತಿರು ಅಲ್ಲಿಯೇ ಪಸ್ ಅಂತ ಎ ಸಿ ಒಳಗೆ ಅರಾಮ ಕುಂದ್ಕೊಂಡು ಹೋಬೋದ್ ಅದು ಭಾಳ್ ಇಷ್ಟ ಆಕೈತಿ ನಮ್ಮ ಊರಾಗ ಚಿಗರಿ ಬಸ್ ಒಳಗೆ ಯಾವುದೇ ಒಂದು ಬಿಸಿಲು ಇರೋಂಗಿಲ್ಲ ನೆರ್ಳಾಗ ಹೊಕ್ಕೀರಿ ಆರಾಮ ಬರ್ತೀರಿ ಯಾವುದೇ ಸಮಸ್ಯೆ ಇಲ್ಲ ಅಂದ್ರೆ ನಾವು ಹೋಕ್ಕೀರಿ ನಂಗೆ ಭಾಳ್ ಖುಷಿ ಆಗ್ತೈತಿ ಯಾವ ಥರ ಅಂದ್ರೆ ನಾವು ಚಿಗರಿ ಬಸ್ ಹೋಗೋದ್ರಿಂದ ನಮ್ದು ಜನವು ಹೋಗಂಗಿಲ್ಲ ಆರಾಮ ನಾವು ಟ್ರಾವೆಲ್ ಮಾಡ್ಬೋದು ಹಾಗೆ ಟ್ರೈನ್ ಒಳಗೂ ಹೋಗೋಕು ಭಾಳ್ ಇಷ್ಟ ಯಾಕೆ ಅಂದ್ರೆ ಲಾಂಗ್ ಜರ್ನಿ ಹೋಗ್ಬೇಕು ಅಂದ್ರೆ ಟ್ರೈನ್ ಒಳ್ಗೆ ಮಲ್ಕೊಂದ್ರಪ್ಪ ಅಂದರೂ ಲಾಲಿ ಒಳಗೆ ಹಾಡು ಹಾಡ್ತಿದ್ರಲ್ಲ ಹಾಗ್ ಆ ಥರ ಫೀಲ್ ಆಕೇತಿ ನಿಂಗೆ ಅಂದರೆ ಯಾವುದೇ ಹೇಳ್ಬೇಕು ಅಂದ್ರೆ ಯಾವುದು ಅವ ಒಟ್ಟು ಸಾರ್ವಜನಿಕ ರೈಲು ಅಂತ ಹೇಳ್ತೀವಿ ಅಷ್ಟೆ ಹಾಗೇನಿಲ್ಲ ಆದರೂ ಹೆಚ್ಚಂದ್ರೆ ಆರಾಮ ಇಲ್ಲ ಫ್ಯಾಮ್ಲಿ ಫ್ಯಾಮ್ಲಿ ಸೇರ್ಕೊಂಡು ಹಾಡು ಹಾಡ್ಕೊಂಡು ಮಜಾ ಮಸ್ತಿ ಮಾಡ್ಕೊಂಡು ಟ್ರೇನಾ ರೈಲಿನಾಗ ಹೋಗ್ಬೋದು ಹಾಗೇ ಈಗ ರೈಲು ಅಂದ ತಕ್ಷಣ ಈ ಬಸ್ ಅಂತೂ ಎಲ್ಲ ಟೈಮಿನಲ್ಲಿ ಸಿಂಗೋಂಗಿಲ್ಲ ಯಾಕಂದ್ರೆ ಈ ಗೌರ್ಮೆಂಟ್ ಹೇಳೇತಿ ಆರು ಗಂಟೆಯಿಂದಾ ಒಂಬತ್ತು ಗಂಟೆ ತನಕ ಬಸ್ ಅಂತಂದು ಸಾರಿಗೆ ಅಂತ ಹಾಗ್ ಅದ್ರ ಮೇಲೆ ನಾವು ಡಿಪೆಂಟ್ ಆದ ಅಂದ್ರೆ ನಾವು ಮನೆಗ್ ತಲ್ಪೋದರ ಹೇಗೆ ಅದಕ್ಕಾಗಿ ನಾವು ಬ್ ಜಾಸ್ತಿ ನಾವು ಬಳಕೆ ಮಾಡುವಂಥ ವಾಹನ ಅಂದರೆ ಆಟೋ ಆಟೋಗೆ ಹೋಗೋದ್ರಿಂದ ನಾವು ಆಟೋಗೆ ರೊಕ್ಕ ಕೊಡ್ತೀರಪ್ಪ ಇಲ್ಲ ಅಂತ ಹೇಳೋಲ್ಲ ಅದು ಒಂಥರ ಫೀಲ ಯಾಕಂದ್ರೆ ನಾವು ಮನೆಗೆ ಹೋಗಿ ಅಂದ್ರೆ ಜಾಸ್ತಿ ಜನ ಇರಂಗಿಲ್ಲ ಅದ್ರ ನಮ್ಗೆ ಆಟೋನೂ ತುಂಬ ಒಳ್ಳೆಯ ವಾಹನ ಅಂತ ಹೇಳ್ತೀರಿ ಈಗ ವಾಹನ ಅಂದ ತಕ್ಷ್ಣ ನನಗೆ ಭಾಳ್ ಇಷ್ಟ ಆಗೋದಂದ್ರೆ ರೈಲು ರೈಲ್ಯಾಗ ಹೋಗೋದು ಅಷ್ಟು ಅಂಥ ಮಜಾನೇ ಯಾವುದೂ ಇಲ್ಲಪ್ಪ ದೇವರೇ ಹಾಗೆ ಹೇಳ್ಬೇಕು ಅಂದ್ರೆ ಟ್ರೈನ್ ಆಯ್ತು ಬಸ್ ಆಯ್ತು ಆತೊ ಆಯ್ತ್ ಚಿಗರಿ ಬಸ್ ಆಯ್ತು ಎಲ್ಲ ವಾಹನಗಳು ತುಂಬ ತುಂಬ ಇಷ್ಟ ಯಾವ ಥರ ಅಂದ್ರೆ ಈಗ ಯಾವುದೇ ಒಂದು ಮಾನವನ ಇನ್ನೊಂದು ಕಾಲಿನ ಅಡಿಯಲ್ಲಿ ನಾವು ಇರ್ಬೇಕಪ್ಪ ಅಂದ್ರೆ ವಾಹನ ಕೂಡಾ ಅಷ್ಟೇ ಇಂಪಾರ್ಡೆಂಟ್ ನಮ್ಮ ಜೀವನ ಮುಂದೆ ಸಾಗ್ಸೋಕಾಯ್ತು ಮುಂದೆ ಜೀವನ ನಡ್ಸೋಕ್ ಆಯ್ತ್ ಹಾಗ್ ಯಾವುದೇ ಸಂದರ್ಭದಲ್ಲಿ ಆಯ್ತು ನಮ್ದು ಜೀವನ ನಡ್ಸೋಕೆ ಆಯ್ತು ಎಲ್ಲದಕ್ಕೂ ನಮ್ಗೆ ಇಷ್ಟ ಆಗೋ ಅಂಥ ವಾಹನ ಹೀಗ್ ವಾಹನ ಅಂದ ತಕ್ಷಣ ಎಲ್ಲ ಅಂದಿಗೆ ಪ್ರಪಂಚದಲ್ಲಿ ಎಷ್ಟೋ ದಾರಿ ದಾರಿಗಳು ಮನದೀ ಪಾದಯಾತ್ರೆಗಳು ದಸ್ ದಸ್ ಸ್ಥಳ ಕೂಡ ವಾಹನದಿಂದ ಚಲಿಸುವಂಥ ದಾರಿಯಾಗಿವೆ ಯಾಕಂದರೆ ಇದು ಸುಧಾರ್ಣೆ ಅಂತಂದ್ರೆ ಇದು ವಾರದಲ್ಲಿ ಇದು ಪ್ರತಿ ಸಧಾರಣೆ ಆಯಿತು ಹಾಗೆ ಈ ರಾಜಕಾರಣಿಗಳು ಆಯ್ತ್ ತುಂಬ ಅಂತ್ಯಂತವಾಗಿ ಸುಂದರವಾಗಿ ರಸ್ತೆ ಮಾರ್ಗಗಳು ತುಂಬ ಅಂದರೆ ವ್ಯಕ್ತಿ ದೊಡ್ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡಾ ಮಾರ್ಗ ಕಂಡು ಹಿಡಿಯೋಕ್ ಕುಂತಾರ ಯಾವುದೇ ಒಂದು ಈಗ ನೋಡಪ್ಪ ಈಗ ಮಾನ ಅಂದ ತಕ್ಷಣ ನಾವು ಹೇಳ್ಬೇಕು ಅಂದ ತಕ್ಷಣ ನಮ್ದು ಜೀವನ್ದಾಗ ಆಯ್ತ್ ವಾಹನ ಕೂಡಾ ತುಂಬ ಇಷ್ಟ ಈಗ ಯಾವುದೇ ಒಂದು ಪ್ರಪಂಚದಲ್ಲೇ ಆಯ್ತು ಈ ವಾಹನ ಇಲ್ಲದ ಜೀವ್ನವೇ ಇಲ್ಲ ವಾಹನ ಅಂದರೆ ನಾವು ಈಗ ಯಾವುದೇ ಈಗ ಹೇಗ್ ಉದಾಹರ್ಣೆಗೆ ಹೇಳಬೇಕಪ್ಪ ಅಂದ್ರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಆಯಿತು ಎಲ್ಲ ಆಯ್ತು ಪಾದಯಾತ್ರೆ ಮಾಡ್ಕೋ ಕುಂತ್ರು ಅಂದ್ರೆ ಮನುಷ್ಯಂದ್ ಹೇಗ್ ಆಗಬಾರ್ದಪ್ಪ ಊಟ ಇಲ್ಲ ನೀರಿಲ್ಲ ಏನಿಲ್ಲ ಅದೇ ವಾಹನ ಇದ್ರೆ ಅಂದ್ರೆ ಆ ಸಮಯಕ್ಕೆ ತಕ್ಕಂಗೆ ನಾವು ಹೋಗ್ಬೋದು ಅಲ್ಲ ಹೋದ ತಕ್ಷಣ ನಮಗೆ ತಿಳಿಯುತ್ತದೆ ವಾಹನ ಇದ್ರೆ ಅಂದ್ರೆ ನಾವು ಯಾವುದೇ ಸ್ಥಳಕ್ ಹೋಗ್ಬೇಕು ಯಾವ್ಯಾವ ರಾಜ್ಯಕ್ಕೆ ಹೋಗ್ಬೇಕು ಯಾವ ದೇಶಕ್ಕೆ ಹೋಗ್ಬೋದು ಎಲ್ಲ ನೋಡ್ಲಾರಂಥ ಐತಿಹಾಸಿಕ ಸ್ಥಳಗಳನ್ನು ಎಲ್ಲ ನೋಡ್ಬೋದು ಈಗ ಗಾಡಿ ಆಯ್ತ್ ಟಮ್ ಟಮ್ ಆಯ್ತ್ ಆಟೋ ಆಯ್ತು ರೈಲು ಆಯ್ತ್ ಬಸ್ ಆಯ್ತ್ ಟ್ರೈನ್ ಆಯ್ತ್ ಎಲ್ಲ ಕಡೆಯೂ ನಾವು ಹೋಬೋದು ಈಗ ನಮ್ಮ ಜೀವನ ಜೀವನ ನಡ್ಸೋಕೆ ಈಗ ಏನೋ ಅಂತಾರಲಪ್ಪ ಇದು ರೈಲಿನ ಗಾಡಿ ಈಗ ಮಾನವ್ನಿಗೆ ಮುಖ್ಯವಾಗಿ ಪಾತ್ರವಹಿಸೋದೆ ವಾಹನ ವಾಹನ ಇದು ವಾಹನಗಳು ಇದ್ದರೆಯೆ ನಮ್ಮ ಜೀವನ ಅಂದರೆ ಅಂಥ ಪರಿ ಏನು ರೀತಿ ಇಲ್ಲ ಎಷ್ಟು ಬೇಕು ಅಷ್ಟೇ ಈಗ ಈಗ ಉದಾಹರ್ಣೆಗ್ ಹೇಳ್ಬೇಕು ಅಂದ್ರೆ ಬೈಕ್ ಅಂದ ತಕ್ಷಣ ಎತ್ರ ಪತ್ರ ಹೊಡ್ದು ಕೆಳಕ್ ಬಿಳ್ಬಾರ್ದು ಹೆಲ್ಮೆಟ್ ಹಾಕ್ಕೋಬೇಕು ಹೊಡಿಬೇಕು ಬೈಕ್ ಆಯಿತಪ್ಪ ಅಂತಂದ್ರೆ ನಾಟಕ ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ಅಡ್ಯಾಡೋದಂದ್ರೆ ನಮಗೆ ನಿಮಗೆ ಅಪಾಯ ಅದು ಆಗುತ್ತೆ ಅದೇ ಎಷ್ಟು ಬೇಕು ಅಷ್ಟು ಬೈಕ್ ಉಪ್ಯೋಗಿಸ್ಬೇಕು ಈ ಬೈಕ್ ಅದು ಇಡೀ ಒಂದು ಇಡಿ ದಿನ ಹೋಗಿ ಅಡ್ಯಾಡ್ತೀನಪ್ಪ ಅಂತಂದ್ರೆ ಸರಿ ಇರೋಂಗಿಲ್ಲ ಎಷ್ಟು ಬೇಕು ಅಷ್ಟು ಹೊಡಿಬೇಕು ಮತ್ತು ಬೈಕೈತಂದ್ರೆ ಎತ್ರ ಪತ್ರ ಕುಂತು ಕೈ ಮ್ಯಾಲೆತ್ತಿ ಕೈ ಶೋಕಿ ಮಾಡ್ಕೊಂತ ಕುಂತ್ರೆ ನಮ್ಗೆ ಅಪಾಯ ಆಗುತ್ತೆ ಅದು ಯಾರೇ ಆಗಲೀ ಏನೇ ಆಗಲೀ ಬೈಕ್ ಹೊಡಿತಾರಪ್ಪ ಅಂತಂದರೆ ಹೆಲ್ಮೆಟ್ ಹಾಕ್ಕೊಂಡು ಹೊಡೀರಿ ಈಗ ಹೆಲ್ಮೆಟ್ ಯಾಕೆ ಅಂದ್ರೆ ಸುರಕ್ಷವಾಗಿರುವಂಥ ಕವಚ ಇದ್ದಂಗ ನಮ್ದು ಜೀವನ್ದಾಗ ಆಯ್ತ್ ಈಗ ಹೆಲ್ಮೆಟ ಐತಪ್ಪ ಅಂದರೆ ಯು ಅದು ಯಾಕಂದ್ರೆ ಸರ್ಕಾರ ಹೇಳೇತಿ ಈಗ ಎಲ್ಮೆಟ್ ಹಾಕ್ಕೊಳ್ಳಿಕ್ಕೆ ಅಂದರೆ ಇಷ್ಟು ದಂಡ ಅಂತ ಇದಕ್ಕೆ ಹೇಳ್ತಾರೆ ಅವ್ರು ಅವ್ರು ಸಂಬಂಧಗಳ್ ನಾವು ಸಂಬಂಧಿಕ್ರೆಲ್ಲ ಯಾಕಂದ್ರೆ ನಮ್ಗೆ ಎಲ್ಮೆಟ್ ಯದಗ್ಬೇಕಪ್ಪ ಅಂದ್ರೆ ನಮ್ಗೆ ನಾವು ಸುದ ಸುರಕ್ಷವಾಗಿ ಇರ್ತೀರಿ ಎಲ್ಮೆಟ್ ಇಲ್ಲ ಅಂದರೆ ಯತ್ರ ಪತ್ರ ಹೊಡೆದೈತಿ ಕೆಳಕ್ ಬಿದ್ದು ಡಮ್ ಅಂದು ಓಂ ನಮಃ ಶಿವಾನ ಆಗೋದು ಅದ್ಕೆ ಹೆಲ್ಮೆಟ್ ಇರ್ಬೇಕು ಎಲ್ಲರೂ ಯೂಸ್ ಮಾಡಿ ಯಾಕಂದ್ರೆ ಗಾಡಿ ಐತಿ ಅಂತಂದ್ರೆ ಎತ್ರ ಪತ್ರ ಹೋದರೆ ಮತ್ತು ಈಗ ಇದು ಆದ್ರೆ ಅನಿಲ ಇಂಧನ ಆಯ್ತ್ ಇದೆಲ್ಲ ಐತಿ ಇಂಧನದಿಂದ ಮತ್ತು ಐತಂತಂದು ಯೂಸ್ ಮಾಡ್ಬಾರ್ದು